ನಮ್ಮ ಅಭಿಪ್ರಾಯದಲ್ಲಿ ನೃತ್ಯದ ಬಗ್ಗೆ ಇರುವ ಅತಿ ದೊಡ್ಡ ತಪ್ಪು ಕಲ್ಪನೆ ಯಾವುದು ಅಂತ ಹೇಳಿದರೆ ಫರ್ಸ್ಟು ಅಂದರೆ ಎಲ್ಲ ಡಾನ್ಸ್ ಫಾಮ್ಗಳು ಕೆಲೊಬ್ಬರು ಕಲ್ತಿರ್ತಾರೆ ಬಟ್ ನನ್ಗೆ ಎಲ್ಲ ಥರ ಬರುತ್ತೆ ಏನು ಕಲ್ತಿಲ್ದನೆ ನನ್ಗೆ ಎಲ್ಲಾ ರೀತಿ ಡಾನ್ಸ್ ಬರುತ್ತೆ ಹೇಗೋ ಈಚೆ ತಿರ್ಗಿದ್ದರೆ ಈ ಡ್ಯಾನ್ಸು ಈಚೆ ತಿರ್ಗಿದ್ದರೆ ಭರ್ತನಾಟ್ಯ ಹೀಗೆ ಕೂಗಿದ್ದರೆ ಯಕ್ಷಗಾನ ಆ ರೀತಿ ಆ ರೀತಿ ಹೇಳೊದ್ರ ಬದಲು ಅದನ್ನು ಕಲ್ತು ಪ್ರಾಕ್ಟಿಸ್ ಮಾಡಿದ್ರೆ ಅದರಿಂದ ಕಲಿದೆಲೆ ನನ್ಗೆ ಎಲ್ಲ ಬರುತ್ತೆ ಅನ್ನದು ದೊಡ್ಡ ತಪ್ಪು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಕಲ್ತು ಮಾಡಿರ್ತಾರಲ್ಲ ಅವಾಗ್ಲೆ ಡಾನ್ಸ್ಗೊಂದು ಬೆಲೆ ಯಾಕಂದರೆ ತುಂಬ ಡಾನ್ಸ್ ಕಲಿಯದು ಅಷ್ಟು ದೊಡ್ಡ ದೊಡ್ಡ ವಿಚಾರವೇ ನನ್ನ ಪ್ರಕಾರ ಯಾಕೆಂದರೆ ನಾವು ಸ್ಕೂಲಲ್ಲಿರೆ ಡಾನ್ಸ್ ಕಲಿವಾಗ ನಮಗೆ ಮುಂಚೆ ಒಂದು ವಾರ ಎರಡು ವಾರ ಆ ರೀತಿ ಮಾಡಿ ಹೇಗೆ ಮಾಡ್ಸಿ ಬಿಟ್ಟಿರೋರು ಬಟ್ ನಾವು ದೊಡ್ಡೋರು ಆಗ್ತಾ ಆಗ್ತಾ ಈ ಡ್ಯಾನ್ಸ್ನ ಹೀಗೆ ಮಾಡಬೇಕು ಆ ಡ್ಯಾನ್ಸ್ನ ಹಾಗೆ ಮಾಡಬೇಕು ಇದಕ್ಕೆ ಆ ಸ್ಟೆಪ್ ಅದಕ್ಕೆ ಈ ಸ್ಟೆಪ್ಪು ಅಂತ ಒಂದೊಂದು ತಿಂಗಳನ್ನೇ ತಗೊತಾ ಇದ್ವಿ ಅಷ್ಟು ಕಷ್ಟ ಇದೆ ಡಾನ್ಸ್ಗಳು ಏನೊ ತಿರಗ್ಸಿ ಬಿಟ್ಟಿದೆ ಕೂಡ ಆಚೆ ತಿರ್ಗಿದ್ದರೆ ಈಚೆ ತಿರ್ಗಿದ್ದರೆ ಕೂಡ ಅದೇ ಥರ ಡಾನ್ಸು ಇದೇ ಥರ ಡಾನ್ಸ್ ಅಂತ ಹೇಳಕ್ಕೆ ಆಗಲ್ಲ ತುಂಬ ಕಷ್ಟ ಇರುತ್ತೆ ಡಾನ್ಸ್ ಮಾಡೋದನ್ನ ನನ್ನ ಪ್ರಕಾರ ಯಾಕೆಂದರೆ ನಾವು ಮಾಡಿದ್ದೀವಿ ಸ್ಕೂಲಲ್ಲಿ ಇರುವಾಗೆಲ್ಲ ಟೀಚಸ್ಗಳೆಲ್ಲ ಕಲ್ಸುವಾಗ ಹೀಗೆ ತಿರ್ಗೋದು ಚಿಕ್ಕ ಮಕ್ಕಳು ಥರ ಮಾಡದು ಆ ರೀತಿ ಮಾಡಿದ್ರೆ ಏನೋ ಒಂಥರ ಅನ್ಸದು ಬಟ್ ನಾವು ದೊಡ್ಡೋರು ಆಗ್ತಾ ಆಗ್ತಾ ಅದ್ಕೆ ಶ್ರಮ ಇರುತ್ತೆ ಅಂತ ಅಂದರೆ ತುಂಬ ಅದರಿಂದ ಪೆಟ್ಟು ಮಾಡ್ಕೊಳೋರು ಇರ್ತಾರೆ ಅದನ್ನ ಹಾಸ್ಯಾಸ್ಪದವಾಗಿ ತಗೊಂಡು ಕೇವಲವಾಗಿ ಯೋಚ್ನೆ ಮಾಡೋರು ಇರ್ತಾರೆ ಡಾನ್ಸ್ ಅಂತ ಅಂದರೆ ಯಾಕಂದರೆ ಅದನ್ನ ಏನೋ ಒಂಥರ ಎಲ್ಲಾರಿಗು ಬರುತ್ತೆ ಅದನ್ನ ಪ್ರಯತ್ನ ಪಡಲಿಲ್ಲ ಅಂದರೆ ನನ್ಗೆ ಡಾನ್ಸ್ ಬರುತ್ತೆ ನಂಗೆ ಡಾನ್ಸ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ತುಂಬ ಜನ ಇರ್ತಾರೆ ಆಮೇಲೆ ಯಾವುದೋ ಫಾಮ್ನ ಇನ್ಯಾವುದೋ ಫಾಮ್ ಅನ್ಕೋಳೊದು ಆಮೇಲೆ ಅದೊಂಥರ ಟೀಕೆಗಳೇ ಜಾಸ್ತಿ ಡ್ಯಾನ್ಸ್ ಅಂದರೆ ನಿಂಗೆ ಬರಲ್ಲ ಹಾಗೆ ಹೀಗೆ ಅಂತ ಮಾತಾಡೋರೆ ಜಾಸ್ತಿ ಹಾಗಾಗಿ ಯಾರಿಗೆ ಜಾಸ್ತಿ ಡ್ಯಾನ್ಸಿಂದ ಬಗ್ಗೆ ಅಂದರೆ ನೃತ್ಯ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಗಳು ಇರುತ್ತೋ ಅವ್ರ್ಗಳು ತುಂಬ ಜನ ಈ ಡ್ಯಾನ್ಸ್ ಕ್ಲಾಸನ್ನ ಕೆಲೊಬ್ರು ಓಪನ್ ಮಾಡಿರ್ತಾರೆ ಯಾಕಂದರೆ ಅದೊಂಥರ ಎಲ್ಲರಿಗು ಕ್ರೇಝು ಎಲ್ಲರು ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾರೆ ಇನ್ನೊಬ್ಬರು ಖುಷಿಗೆ ಅದು ಏನೋ ಒಂಥರ ಎಲ್ಲರಲ್ಲು ಡಾನ್ಸ್ ಅನ್ನೋದು ಇದ್ದೆ ಇರುತ್ತೆ ಇನ್ನ ಕೆಲೊಬ್ರು ಅಷ್ಟು ಸ್ಟೆಪ್ ಹಾಕ್ತನೆ ಇರ್ಬೋದು ಈಗ ನನಗೆ ಮುಂದೆ ನಿಲ್ಲ್ಸ್ಬೇಕು ಮುಂದೆ ನಿಲ್ಸಿದ್ದರೆ ಮಾತ್ರ ಚೆನ್ನಾಗಿ ಮಾಡ್ತೀನಿ ಹಿಂದೆ ನಿಲ್ಸಿದ್ದರೆ ನಂಗೆ ಬರಲ್ಲ ಆ ರೀತಿ ಅಲ್ಲಾ ನಮಗೆ ಯಾವ ಜಾಗ ಕೊಟ್ಟಿರ್ತಾರೆ ಅಲ್ಲೇ ನಿಂತ್ಕೊಂಡು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ಬೇಕು ಯಾಕಂದರೆ ಈವಾಗ ನಾವು ಒಂದೊಂದು ಸಲಿ ಎಷ್ಟೋ ಸರಿ ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ದಾಗ ಹೆಂಗೆಂಗೋ ಮಾಡೋರು ಅಷ್ಟೇ ಸಾಕು ಅದೊಂಥರ ಖುಷಿ ಎಲ್ಲಾರ್ಗು ನಾ ಡಾನ್ಸ್ ಮಾಡ್ತೀನಿ ನಾನು ಡಾನ್ಸರು ನನಗೂ ಕೂಡ ನನಗೂ ಡಾನ್ಸಲಿ ತುಂಬಾ ಆಸಕ್ತಿ ಇದೆ ನನಗೆ ಡಾನ್ಸ್ ಬಗ್ಗೆ ತುಂಬ ಖುಷಿ ಅಷ್ಟೇ ಶ್ರಮಗಳಿದ್ಬಕು ಇವಾಗ ಒಂದೈದು ಜನ ಆರು ಜನ ಗ್ರೂಪ್ ಇದ್ದರೆ ಆ ಐದು ಜನದಲ್ಲಿ ಒಂದು ಮೂರು ಜನಕ್ಕೆ ಬರುತ್ತೆ ಇನ್ನೊಂದು ನಾಕ್ ಜ ಇನ್ನ ಮೂರು ಜನಕ್ಕೆ ಬರಲ್ಲ ಇನ್ನೊಂದು ನಾಲ್ಕು ಜನಕ್ಕೆ ಬರುತ್ತೆ ಆ ರೀತಿ ಏನಾರು ಇದ್ದರೆ ಅದು ತುಂಬ ಕಷ್ಟ ಇರುತ್ತೆ ಅದಕ್ಕೆ ಎಫರ್ಟ್ ಇರಬೇಕು ಅದಕೆ ಕೋಆರ್ಡಿನೇಷನ್ ಇರಬೇಕು ಎಸ್ ಚೆನ್ನಾಗಿ ಮಾಡ್ಬೇಕು ಅಂತಂದರೆ ಇನ್ನೊಂದಷ್ಟು ಜನ ಮೆಚ್ಬೇಕು ನಮ್ಮ ಡ್ಯಾನ್ಸ್ನ ನಾವು ಚಿಕ್ಕ ವಯಸ್ಸಿಂದಲೂ ಅಷ್ಟೆ ಒಂದನೇ ತರಗತಿಯಿಂದ ಹಿಡ್ದು ಇಲ್ಲಿಕ್ ವರ್ಗು ಕೂಡ ಒಂದು ದಿನನು ಶಾಲೆ ಕಾ ಮತ್ತು ಕಾಲೇಜ್ಗಳಲ್ಲಿ ಸ್ಕೂಲ್ ಡೇ ಆ ರೀತಿ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡು ಫ್ರೆಷ್ಅಪ್ ಪಾರ್ಟಿ ಆ ರೀತಿ ಮಾಡುವಾಗ ನಾವು ಒಂದು ದಿನನೂ ನೃತ್ಯ ಮಾಡ್ದನೆ ಇಲ್ವೆ ಇಲ್ಲ ರಂಜಿತಾ ಅನ್ನೋದೇ ಇತ್ತು ನನಗೆ ತುಂಬ ಖುಷಿ ನೃತ್ಯ ಅನ್ನೋದ್ರ ಬಗ್ಗೆ ಅದನ್ನು ಇನ್ನ ಕೆಲೊಬ್ಬರು ಹಾಸ್ಯಾಸ್ಪದವಾಗಿ ತಗಂಡು ಅವ್ರಿಗೆ ಮಾಡಕ್ಕೆ ಬರಲ್ಲ ಅವಾಗ ಹೌದು ನಾನು ಹೀಗೆ ಮಾಡದು ಆ ಥರ ನನಗೆ ಬರದು ಇದ್ದರೆ ನನ್ನದೇ ಸ್ಟೆಪ್ ಸರಿ ಅನ್ನೊ ಒಂಥರ ದೊಡ್ಡ ಕಲ್ಪನೆಗಳಲ್ಲಿ ಇರ್ತಾರೆ ಅಂಥವ್ರು ಹತ್ತಿರ ಏನು ಮಾತಾಡೋದು ಅಂತ ಒಂದ್ಸಲಿ ಅನ್ಸತ್ತೆ ನೃತ್ಯಗಳಲ್ಲಿ ತುಂಬ ಥರ ಇಷ್ಟ ಶೈಲಿಗಳದೆ ಯಕ್ಷಗಾನ ಭರತನಾಟ್ಯಮ್ ಆಮೇಲೆ ಕುಚ್ಚುಪುಡಿ ಇರ್ಬೋದು ನನಗೆ ಯಕ್ಷಗಾನ ತುಂಬ ಇಷ್ಟ ಮತ್ತು ಭರ್ತನಾಟ್ಯನು ಅಷ್ಟೆ ಜಾನಪದ ಗೀತೆಗಳಿಗೆ ಆ ಥರ ಸಾಂಗ್ಗಳು ಅಂಥದ್ದೆಲ್ಲ ನೃತ್ಯಗಳು ಒಂಥರ ಮನಸ್ಸಿಗೆ ಒಂಥರ ಖುಷಿ ಅನ್ಸತ್ತೆ ಈಗೆಲ್ಲ ಬೇರೆ ಬೇರೆ ಥರ ಫಾಮ್ಸ್ಗಳೆಲ್ಲ ಬಂದಿದೆ ಬಟ್ ಏನಾದರು ಜನಪದ ಗೀತೆಗಳು ಅದು ಕೇಳಕು ಅಷ್ಟೆ ಚಂದ ಅನ್ನ ನೋಡಕು ಅಷ್ಟೇ ಚಂದ ಅಷ್ಟು ಸೊಬಗಾಗಿರುತ್ತೆ ನೃತ್ಯ ಅಂತಂದರೆ ಅದನ್ನು ಇನ್ನು ಕೆಲವರು ನೃತ್ಯನೆ ಇನ್ನ ಯಾವ್ಯಾವೇನೊ ಥರ ಮಿಸ್ಯೂಸ್ ಮಾಡ್ಕಳದು ಏನೇ ಹಿಂಗೆ ಹೇಗೋ ಬೇಡ್ದಿರೊ ಥರ ಡಾನ್ಸ್ ಮಾಡದು ಅದೆಲ್ಲ ಸರಿ ಹೋಗಲ್ಲ ಅದಕ್ಕೆ ಆದಂಥ ಗೌರವ ಇರತ್ತೆ ಅದಕೋಸ್ಕರ ಎಷ್ಟೋ ಜನ ತುಂಬ ಶ್ರಮ ಪಡ್ತಾರೆ ನಾವು ಡ್ಯಾನ್ಸ್ ಕಲಿಬೇಕು ನಾವು ಒಂದು ಎಂಥವ ಡಾನ್ಸ್ ಕರ್ನಾಟಕ ಡಾನ್ಸ್ ಅನ್ನೋ ಶೋಗಳು ತುಂಬ ಶೋಗಳಲ್ಲಿ ನೋಡ್ಬೋದು ಎಷ್ಟು ಶ್ರಮ ಪಟ್ಟಿರ್ತಾರೆ ಡಾನ್ಸ್ಗೋಸ್ಕರ ಕೈ ಮುರ್ಕೊಂಡಿರ್ತಾರೆ ಕಾಲು ಮುರ್ಕೊಂಡಿರ್ತಾರೆ ಅಂಥವ್ರ್ನೆಲ್ಲ ನೋಡಿದಾಗ ಅನ್ಸುತ್ತೆ ಹೌದಾ ಡಾನ್ಸ್ ಅಂದರೆ ನಾವು ಮಾಡ್ತೀವಲ್ಲ ಅಷ್ಟೆ ಅಲ್ಲವಾ ಅಂತ ಅವರು ಅದಕೋಸ್ಕರ ತುಂಬ ಪ್ರೀತಿ ಮಾಡ್ತಾರೆ ನೃತ್ಯ ಅಂತಂದರೆ ಅದಕ್ಕೆ ಆ ನೃತ್ಯಕೋಸ್ಕರ ಅವ್ರು ಅಷ್ಟು ಜನ ಎಫರ್ಟ್ ಹಾಕಿ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಷ್ಟು ತುಂಬ ಪ್ರೀತಿ ಮಾಡ್ತಾರೆ ಅದರಿಂದ ಕೆಲೊಬ್ರಿಗೆ ಮನೋರಂಜನೆಯೂ ಕೊಡುತ್ತೆ ಇನ್ನ ಕೆಲವರು ಅದನ್ನೆ ಒಂದು ಅಂದರೆ ಸಾಧ್ನೆ ಥರ ತಗೊಂರ್ತಾರೆ ತುಂಬ ಜನ ಇದಾರೆ ಈ ಪ್ರಭುದೇವ ತರ್ದೋರು ಅವ್ರು ಮಾಡೋ ಫಾಮ್ಮಸ ಒಂದು ಸ್ಟೈಲಿಶ್ ಆಗಿರೊಂತೋರು ಡಾನ್ಸ್ಗಳು ಇರ್ಬೋದು ತುಂಬ ಜನ ಇದಾರೆ ಆ ರೀತಿ ಅಪ್ಪು ಇರ್ಬೋದು ಈಗ ಅವ್ರು ಮಾಡೋ ಅಂತ ಡಾನ್ಸ್ಗಳು ಇರ್ಬೋದು ಅದೆಲ್ಲ ಎಲ್ಲರಿಗು ಬರಲ್ಲ ಅದು ಅದೊಂಥರ ಆಶೀರ್ವಾದ ಈಗ ನಾವೊಂದು ಸಿಗಿಂಗ್ ಮಾಡೋದು ಇರ್ಬೋದು ಡಾನ್ಸಿಂಗ್ ಮಾಡದು ಇರ್ಬೋದು ಅದೆಲ್ಲ ಕೆಲೊಬ್ಬರಿಗೆ ದೇವ್ರು ಕೊಟ್ಟಿರ ಆಶೀರ್ವಾದ ಅದನ್ನು ನಾವು ಎಲ್ಲಿ ಹೇಗೆ ಯುಟಿಲೈಜ್ ಮಾಡ್ಕೊಂತೀವಿ ಅನ್ನೊದು ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಈ ಡ್ಯಾನ್ಸ್ಗಳನ್ನು ಎಲ್ಲರು ಅಷ್ಟೆ ತುಂಬ ಇಷ್ಟಪಟ್ಟು ಮಾಡ್ತಾರೆ ನೃತ್ಯನ ಮತ್ತು ಎಲ್ಲರು ಖುಷಿ ಪಟ್ಟು ಎಲ್ಲಾ ಮದುವೆ ಫಂಕ್ಷನ್ಗಳಲ್ಲು ಅಷ್ಟೆ ಇವಾಗ ಬೇರೆ ಬೇರೆ ಥರ ಈಗ ಡಾನ್ಸ್ ಅನ್ನೋದನ್ನೇ ಒಂದು ಮಾ ಯಾವುದೋ ಒಂದು ಬೇರೆ ರೀತಿ ಫಾಮ್ನೆ ತಗೊಂಡು ಡ್ಯಾನ್ಸ್ಗಳು ಕೂಡ ಮಾಡ್ತಾರೆ ಏನೋ ಎಲ್ಲ ಕಡೆ ಡಾನ್ಸ್ ಅಂತ ಅಂದರೆ ಎಲ್ಲರ್ಗು ಖುಷಿ ಚಿಕ್ಕ ಮಕ್ಕಳು ಅಷ್ಟೆ ಡಾನ್ಸ್ ಮಾಡೋಣ ಅಂದರೆ ಅವ್ರಿಗೆ ಒಂಥರ ಖುಷಿ ಆ ರೀತಿಯ ಅದನ್ನ ಯಾವುದೇ ರೀತಿ ಆದ್ರೂ ಮಿಸ್ಯೂಸ್ ಮಾಡ್ಕಳದು ನಾವು ಈ ಥರ ಡಾನ್ಸ್ ಮಾಡಿದ್ರೆ ಇನ್ನೊಂದು ಯಾವುದೋ ಡಾನ್ಸ್ ಮಾಡಕ್ಕೆ ಹೋಗಿ ಅನ್ ಇನ್ನೊಂದು ಯಾವುದೋ ಫಾಮ್ಗಳು ಅವ್ರು ಅವ್ರ್ದ ದೇಶದ್ದೆ ಒಂದು ಸಾಂಗ್ಗಳು ಆ ರೀತಿ ಎಲ್ಲ ಇರುತ್ತೆ ಅಂಥದನ್ನೆಲ್ಲ ಮಾಡಿದ್ರೆ ತುಂಬ ಖುಷಿ ಅನ್ಸುತ್ತೆ ಒಂದೊಂದು ದೇಶಕ್ಕೆ ಒಂದೊಂದು ರೀತಿ ಥರದ್ ಫಾಮ್ಸ್ಗಳಿರುತ್ತೆ ಮಂಗ್ಳೂರ್ಗೆ ಯಕ್ಷಗಾನ ಇರ್ಬೋದು ಮತ್ತು ಇಲ್ಲೆಲ್ಲ ತಮಿಳ್ನಾಡ್ ಸೈಡ್ ಭರ್ತನಾಟ್ಯ ಮಲೆಯಾಳಮ್ ಕಡೆ ಇನ್ನು ತುಂಬ ಯಾವ್ದು ಯಾವುದೋ ವಿಚಾರಗಳೆಲ್ಲ ತುಂಬ ಇದೆ ಅದ್ರ ಬಗ್ಗೆ ಎಷ್ಟು ದಿನ ಹೇಳಿದ್ರೂ ಸಾಲಲ್ಲ ನೃತ್ಯ ಅಂತ ಅಂದ್ರೆ ಅದು ಒಂಥರ ಎಲ್ಲಾರ್ಗು ಮನರಂಜನೆ ಕೊಡೋ ಅಂಥ ವಿಚಾರ ಎಲ್ಲರು ಖುಷಿ ಪಟ್ಟು ಮನ್ಸಿಂದ ತುಂಬಾ ಇಷ್ಟಪಟ್ಟೂನು ಮಾಡ್ತಾರೆ ನಾವು ತುಂಬ ಡಾನ್ಸ್ ಮಾಡಿದ್ದೀವಿ ಕೆಲವೊಂದು ಕಡೆ ತುಂಬ ಶ್ರಮಪಟ್ಟು ಅದನ್ನು ಒಂದೇ ದಿನ್ದಲ್ಲಿ ಕಲಿಯಕು ಆಗಿಲ್ಲ ಬಟ್ ತುಂಬ ನೃತ್ಯ ಮಾಡಿ ಅಭ್ಯಾಸ ಇದ್ದರೆ ಅವರು ಒಂದೇ ಇವಾಗ ಕಲ್ತು ಇನ್ನೊಂದು ಸೊಲ್ಪೊತಿಗೆ ಮಾಡ್ತಾರೆ ಅಷ್ಟು ಕೆಲೊಬ್ರಿಗೆ ಇರ್ತೆ ಅದು ಎಲ್ಲರಲ್ಲು ಬರಲ್ಲ ನೃತ್ಯ ಅನ್ನದು ಅದೆಲ್ಲ ಕೆಲೊಬ್ಬರಿಗೆ ತುಂಬ ದೇವರ ಆಶೀರ್ವಾದದ ಥರ್ನೆ ಬಂದಿರ್ಬೋದು ಇನ್ನ ಕೆಲೊಬ್ಬರಿಗೆ ಸಿಂಪಲ್ಲಾಗಿ ಯಾವಾಗ ಮಾಡ್ತಾರೋ ಆವಾಗ ಅಭ್ಯಾಸ ಇರ್ಬೋದು ಬಟ್ ಡಾನ್ಸ್ ಅನ್ನದು ಕೆಲೊಬ್ಬರಿಗೆ ತುಂಬ ಇಂಪಾರ್ಟೆಂಟ್ ಅನ್ಸಿರ್ತೆ ಯಾಕಂದರೆ ಕೆಲವ್ರುದು ಲೈಫ್ ನೃತ್ಯ ಮಾಡಿನೆ ಅವರಿಗೆ ದುಡ್ಡನ್ನು ಕೊಡೋ ಅಂಥದ್ದಿರ್ಬೋದು ಆ ಥರ ಲೈಫ್ ಲೀಡ್ ಮಾಡೋರು ಇರ್ತಾರೆ ಅದು ಕೆಲೊಬ್ರಿಗೆ ಗೊತ್ತಿರಲ್ಲ ಅಷ್ಟೆ ನೃತ್ಯ ಮಾಡೊಕೋಸ್ಕರ ಈಗಿನ ಒಂದು ಜನರೇಷನ್ ಅಲ್ಲಿ ಅಂದರೆ ಈಗಿನ ಒಂದು ಸಿಸ್ಟಮ್ ಅಲ್ಲೂ ಕೂಡ ಆ ಥರ ಒಂದು ಡಾನ್ಸ್ ಮಾಡ್ವಾಗ ಕ್ಲಾಸ್ಗಳಿರ್ಬೋದು ಅದಕ್ಕೆ ಸಪೋಟ್ ಮಾಡಕ್ಕೆ ಒಂದು ತುಂಬ ಜನ ಇರ್ತಾರೆ ಆ ಥರ ಸಪೋಟೀವ್ ಕ್ಯಾರಕ್ಟರ್ಸು ಅಂಥವ್ರೆಲ್ಲ ಸಿಕ್ಕಾಗ ಡಾನ್ಸ್ಗು ಒಂದು ಎಲ್ಲೆ ನೋಡಿದ್ರೂ ಅಷ್ಟೆ ಒಂದು ಡಾನ್ಸ್ ಕ್ಲಾಸ್ ಇರುತ್ತೆ ಹಳ್ಳಿಗಳಲ್ಲು ಕೂಡ ಇವಾಗ ಡಾನ್ಸ್ ಅಂದರೆ ಸಾಕು ಯಾವುದೋ ಒಂದು ಮನೆ ಹುಡುಗ ಹೋಗ್ತಾನ ಅಂದರೆ ಅವ್ನ್ಗೆ ಸಪೋಟ್ ಮಾಡೋದು ಯಾಕಂದರೆ ಅವ್ರು ಅವ್ರ ಮನೆ ಮಕ್ಕಳು ಕೆಲೊಬ್ಬರು ಹೋಗಕ್ಕಾಗಿರಲ್ಲ ಬೇರೋರು ಹೋದ್ರು ಖುಷಿ ಪಡೋರು ಇರ್ತಾರೆ ಆಮೇಲೆ ಅಯ್ಯೋ ನೀವು ಬರಲ್ಲ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಆಡ್ಕೊಳ್ಳೋರು ಇರ್ತಾರೆ ಅಂಥವ್ರ್ಗೆಲ್ಲ ತಲೆ ಕೆಡಿಸ್ಕೊಬಾರದು ಅರಾಮಾಗಿ ಖುಷ್ಯಾಗಿ ಡಾನ್ಸ್ ಮಾಡಬೇಕು ಅವಾಗ್ಲೆ ಒಂಥರ ಖುಷಿ ಡ್ಯಾನ್ಸ್ ಅನ್ನದು ಒಂಥರ ಹೀಗೆ ತಿರ್ಗಿದ ಅದೊಂಥರ ಎಲ್ಲರ್ಗು ಮನೋರಂಜನೆ ತ ಎಲ್ಲರು ಖುಷಿ ಪಟ್ಟು ಮಾಡ್ತಾರೆ ನಮಗೂ ತುಂಬ ಇಷ್ಟ ನಮ್ಮ ನಮ್ಮ ಶಾಲೆಯಲ್ಲು ಕೂಡ ಅಷ್ಟೇ ಡಾನ್ಸ್ ಅಂತಂದರೆ ಎಲ್ಲರು ಅಷ್ಟು ಇಷ್ಟಪಟ್ಟು ಎಲ್ಲರು ಖುಷಿಯಿಂದ ಮಾಡ್ತಾ ಇದ್ದೀವಿ ನಮ್ಗೆ ಚಿಕ್ ವಯಸ್ಸಿಂದನು ಅಷ್ಟೆ ಒಂದನೇ ತರಗತಿಯಿಂದ ಕೂಡ ಎಲ್ಲರು ಅದ್ಭುತವಾಗಿ ಅಂದರೆ ನಮ್ಗೆ ಕೆಲೊಬ್ಬರು ಡಾನ್ಸ್ರ್ಗಳು ಇರ್ತಾ ಇದ್ದರು ಭರ್ತನಾಟ್ಯ ಡ್ಯಾನ್ಸರ್ಸು ಅವ್ರ್ನೆಲ್ಲ ನೋಡ್ದಾಗ ಅಯ್ಯೋ ನಾವೇನು ಅಲ್ಲವೇನೋ ಅಂತ ಅದೇ ಕಷಪಟ್ಟು ನಾವು ಪ್ರಾಕ್ಟಿಸ್ ಮಾಡ್ಬಿಟ್ಟು ಮಾಡ್ದಾಗ ಎಲ್ಲರಲ್ಲು ಒಂದೊಂದು ಇರುತ್ತೆ ಬಟ್ ಅದನ್ನು ರೆಕಗ್ನೈಜ್ ಮಾಡಿ ಓ ಇವ್ರು ಡಾನ್ಸ್ ಮಾಡ್ತಾರೆ ಇವರು ಮಾಡಲ್ಲ ಅನ್ನ ರೆಕಗ್ನೈಜ್ನೇಷನಿಂದ ಅವ್ರನ್ನ ಅಳಿಬಾರದು ಪ್ರಾಟಿಸ್ ಮಾಡಿದರೆ ಎಂಥವ್ರು ಬೇಕಾದರು ಡಾನ್ಸ್ ಮಾಡಕ್ಕೆ ಬರ್ದೆ ಇದ್ದವ್ರು ಬೇಕಾರು ಕಲಿತಾರೆ ಅಷ್ಟು ಈಜಿ ಇರುತ್ತೆ ಬಟ್ ಅಷ್ಟೆ ಡೆಡಿಕೇಷನು ಇರಬೇಕು ಡ್ಯಾನ್ಸಲಿ ನಾವು ಅನ್ಕೊಂಡಂಗೆ ಏನು ದೊಡ್ಡ ವಿಚಾರಗಳು ಅದು ಇದು ಅನ್ನೋದು ಏನು ಇರಲ್ಲ ಅದಕ್ಕೆ ಶ್ರಮ ಇರುತ್ತೆ ಅಷ್ಟೆ ಹಾಗೆ ಮಾ ಚಿಕ್ಕ ವಯಸ್ಸಿಂದಲೂ ಕೆಲೊಬ್ಬರಿಗೆ ಅಭ್ಯಾಸವೂ ಇರುತ್ತೆ ಯಾಕಂದರೆ ಇವಾಗ ಚಿಕ್ಕ ವಯಸ್ಸಲ್ಲೇ ಸಾಕು ಎಲ್ಲರನು ಡಾನ್ಸ್ ಕ್ಲಾಸಿಗೆ ಕಳ್ಸದು ಇರ್ಬೋದು ಆ ಥರ ಎಲ್ಲ ಮಾಡ್ತಾರೆ ನನಗಂತೂ ಇವಾಗ ಪರ್ ಎಕ್ಸಾಮ್ಪಲ್ ಯಾವ ರೀತಿ ಅಂತಂದರೆ ತುಂಬ ಚಿಕ್ಕ ಮಕ್ಕಳನ್ನೇ ಬೇಕಿರೆ ಇವಾಗ ಸ್ಕೂಲ್ಗೆ ಕಳ್ಸಿ ಬಿಡ್ತಾರೆ ಒಂದನೇ ತರಗತಿ ಎರಡನೇ ತರಗತಿಯಲ್ಲಿ ಯಾಕಂದರೆ ಇವಾಗ ಅಷ್ಟೂ ಒಂಥರ ಖುಷಿ ಯಾವುದೋ ಮಕ್ಳು ಬಂದಾಗ ನಮ್ಮ ಮಕ್ಕಳು ಡಾನ್ಸ್ ಮಾಡಬೇಕು ಆ ಥರ ತಾಟ್ಸ್ಗಳೆ ಜಾಸ್ತಿ ಇರುತ್ತೆ ಹಾಗಾಗಿ ಈಗಿನ ಫೀಲ್ಡ್ಗಳೆಲ್ಲ ಈಗಿನ ಎನ್ವಿರ್ನ್ಮೆಂಟ್ ಎಲ್ಲ ಡಾನ್ಸ್ ಕ್ಲಾಸ್ ಅನ್ನದೇ ಒಂದು ಖುಷಿ ಎಲ್ಲರು ಅಂತ ಡಾನ್ಸ್ ಕ್ಲಾಸಿಗ್ ಸೇರ್ಸಿರ್ತಾರೆ